ಷೇರ್ ಮಾರ್ಕೇಟ್ ಬಗ್ಗೆ ನಮ್ಗೆ ಗೊತ್ತೈತಿ ನಾನು ಒಂದಿಷ್ಟು ಸೇರ್ ತೊಗೊಂಡೀನಿ ಒಂದು ಎರಡು ವರ್ಷದಿಂದ ನಾನು ಸೇರ್ ತೊಗೊಳ್ಳೋದು ಮಾರೋದು ಮಾಡಕತ್ತೀನಿ ಬಟ್ ನಾನಿದುವರೆಗೆ ಏನು ಸೇರ್ ಮಾರ್ಕೇಟೊಳಗೆ ಅಷ್ಟು ಅಂಥ ಪರಿ ಲಾಸ್ ಏನೂ ಆಗಿಲ್ಲ ಸ್ವಲ್ಪ ಸ್ವಲ್ಪ ಲಾಭ ಆಗೈತೆ ಮಂಚೆ ಜೆ ಪಿ ಪವರ್ ಅಂತೇಳಿ ಒಂದಿಷ್ಟು ಶ್ಟಾಕ್ ತೊಗೊಂಡಿದ್ದೆ ಅದ್ರೊಳಗೆ ಒಳ್ಳೆಯ ಲಾಭ ಬಂತು ನನಗೆ ಈಗ ಪ್ರಸ್ತುತ ನನ್ನ ಹತ್ರ ಟೈಟಾನ್ ಷೇರ್ ಅದಾವೆ ಜೆ ಎಸ್ ಡಬ್ಲ್ಯೂ ಅದಾವೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಅದಾವೆ ಮತ್ತು ಇನ್ನೊಂದು ಅದಾನಿ ಪವರ್ ಐತಿ ಒಂದಿಷ್ಟು ಸ್ಟಾಕ್ಸ್ ಇಟ್ಕೊಂಡೀನೀಗ ಮತ್ತು ಅವು ಲಾಂಗ್ ಟರ್ಮಿಗೆ ಚೆನ್ನಾಗದಾವೆ ಈಗ ನಾನು ಸುಮಾರು ದಿನ್ದಿಂದ ತೊಗೊಂಡಿನಿ ಅವು ಹೈಕ್ ಆಗಕತ್ಯಾವೆ ಆದ್ರೆ ಒಮ್ಮೊಮ್ಮೆ ಭಾಳ ಡೌನೂನು ಹೋಗಿರ್ತವೆ ಹಿಂಗೆ ಭಾಳ ಅಪ್ ಆ್ಯಂಡ್ ಡೌನ್ಸ ಹೆಂಗೆ ಆಗ್ತೈತೆ ಅಂದ್ರೆ ಮೊದ್ಲ ಈ ಯೂಟೂಬರ್ಸ್ ಎಲ್ಲ ಚಾಲು ಮಾಡಿದ್ರು ಏನು ನಾವು ನಿಮಗೆ ಒಳ್ಳೆಯ ಷೇರ್ ಬಗ್ಗೆ ಶೆಮ್ನಾರ್ ಕೊಡ್ತೀವಿ ನಮ್ಮ ಯೂಟೂಬ್ ಚಾನಲ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಹಿಂಗೆ ಅಂತ ಹೇಳಿ ಜನ ಏನು ಮಾಡಿಬಿಡ್ತಾರೆ ಎಲ್ಲರೂ ಯೂಟೂಬ್ ನೋಡಿ ನೋಡಿ ನೋಡಿ ನೋಡಿ ನೋಡಿ ಕೆಲವೊಂದು ಸರಿ ಅದಕ್ಕೆ ಅಡಪ್ಟಾಗಿ ಯೂಟೂಬ್ನವ್ರು ಯಾರು ಹೇಳ್ತ್ರ ಎಲ್ಲರೂ ದಬಾಶ್ ಅವನ್ನು ತಗಂಬಿಡ್ತಾರೆ ಅಂತ ಹೇಳಿ ಎಲ್ಲರೂ ತೊಗೊಂಡ್ರೂನು ಏನಾಗತ್ತೆ ಅಟೋಮೆಟಿಕಾಗಿ ಷೇರಿಗೆ ಡಿಮ್ಯಾಂಡ್ ಬಂತಂನ್ನನು ಸಮ್ ಸೇರ್ ಕೆಲವೊಂದು ಸರಿ ಬೂಮ್ಗನೂ ಹೋಗುತ್ತೆ ಕೆಲವೊಂದು ಸರಿ ಸೇರ್ ರೇಟ್ ಸೇರ್ ಜಾಸ್ತಿ ಆಗ್ಯನ ಅದು ಡೌನೂನು ಬರ್ಬೋದು ಅವ್ರು ಒಂದಿಷ್ಟು ದಿನ ಮಾರ್ಕೇಟ್ ಹದ್ಗೆಡ್ಸ್ತಿದ್ರು ಈಗ ಮತ್ತೆ ಇನ್ನೂ ಒಂದು ಸ್ಟೆಪ್ಪ ಮುಂದೋಗಿ ಏನಾಗೈತಿ ಸೇರ್ ಮಾರ್ಕೇಟಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಆ್ಯಪ್ ಬಂದ್ಬಿಟ್ಟಾವೆ ಮತ್ತೀಗ ಮ ಒಂದಿಷ್ಟು ದಿನ ಟೆಲಿಕಾಲಿಂಗ್ ಮಾಡಿ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತಿದ್ದರು ಈಗ ಆ್ಯಪ್ಗೇನು ದುಡ್ಡು ತೊಗೊಂತಾರೆ ಕೆಲ್ವೊಂದು ಸರಿ ಫ್ರೀ ಆ್ಯಪ್ ಡೌನ್ಲೋಡ್ ಅಂತಾರೆ ಮತ್ತು ಅದ್ರಾಗ ಒಂದಿಷ್ಟು ಫ್ರೀ ಕೋರ್ಸ್ ಅಂತಾರೆ ನಿಧಾನಕ್ಕೆ ಅದರ ರುಚಿ ಹಚ್ಚಿ ಆಮೇಲೆ ನಮ್ಮ ಕಡಿಂದ ಸಬ್ಸ್ಕ್ರಿಷನ್ ಚಾರ್ಜ್ ಅದು ಇದು ಅಂತೇಳಿ ತೊಗೊಂತಾರೆ ತೊಗೊಳೋ ರೊಕ್ಕ ಬಟ್ ಏನಾಗತ್ತೆ ಭಾಳ ಸಾರಿ ಅವರು ಲೀಡ್ ಮಾಡಾತ್ತರೋ ಮಿಸ್ಲೀಡ್ ಮಾಡಕತ್ತ್ಯರಾ ಅದು ಅರ್ಥಾಗುದಿಲ್ಲ ಹಿಂಗಾಗಿ ಏನಾಗ್ತತಿ ಆ ಒಂದು ಆ್ಯಪ್ಗಳ ಪರಿಣಾಮ ಜನ್ರ ಮೇಲಾಗಿ ಕೆಲ್ವೊಂದು ಸರಿ ಮಾರ್ಕೇಟ್ ಈಗ ಹೆಂಗೆ ಆಗ್ಬಿಟ್ಟದೆ ಭಾಳ ಫ್ಲಕ್ಚುಯೇಷನ್ ಆಕ್ಕೈತಿ ಮುಂಚೇನಾಗ್ತಿತ್ತು ಸೀಸನ್ವೈಸ್ ಕೆಲವೊಂದಿಷ್ಟು ದಿನ್ದೊಳಗೆ ಬೂಮ್ನ್ಯಾಗ ಇರ್ತಿತ್ತು ಕೆಲವೊಂದಿಷ್ಟು ದಿನ ಕೆಳಗೆ ಡೌನ್ ಬರ್ತಿತ್ತು ಈಗೇನು ಆಗ್ಬಿಟ್ಟದ್ ಅಂದ್ರೆ ತಾಸಿಗೆ ನಿಮ್ಷಕ್ಕೆ ಸೆಕೆಂಡಿಗೆ ಸೈತ ಒಂದು ಸೇರ್ ಭೌಂವನ ಮ್ಯಾಲ್ ಹೊಕ್ಕತಿ ಭೌಂವನ ಕೆಳಗೆ ಬರ್ತತಿ ಹಿಂಗೇ ಆಕ್ಕೈತಿ ಅಂತೇಳಿ ಹೇಳೋಕ್ಕಾಗವಲ್ದು ಯಾಕಂತಂದ್ರೆ ಈ ಡಿಜಿಟಲ್ ಆ್ಯಪ್ಗಳೈತಲ್ಲ ಇಡೀ ಮಾರ್ಕೇಟಿಂಗ್ ಸಿಶ್ಟಮನ್ನು ಅಲಗ್ಯಾಡ್ಸ್ ಬಿಟ್ಟವೆ ಅದರಲ್ಲಿ ಕೆಲವು ಜೆನ್ವಿನ್ ಆ್ಯಪ್ಗಳು ಅದಾವೆ ಕೆಲವೊಬ್ಬರೆಲ್ಲ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ತುಂಬ ದಿನದಿಂದ ಸೇರ್ ಮಾರ್ಕೇಟ್ನಾಗ್ ಎಲ್ಲ ಇನ್ವೋಲ್ವ್ ಆಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಎಲ್ಲನೂ ಮಾಡ್ತಾರೆ ಮಾಡಿ ಅಂಥವರು ಸಜೇಶನ್ ಕೊಡ್ತಾರೆ ಅಂಥವ್ರದು ತೊಗೊಂಡು ನಾವು ಒಂದು ನಾಲ್ಕು ದುಡ್ಡು ಮಾಡ್ಕ್ಯಬೌದು ಅದು ಭಾಳ ಸಾರಿ ಏನಾಗತ್ತೆ ಅವ್ರೂನೂ ಕಮರ್ಷಿಯಲ್ ಪರ್ಪೋಸ್ ಒಂದಿಷ್ಟು ಮಂದಿ ಆ್ಯಪ್ ಮಾಡಿರ್ತಾರೆ ಅವ್ರಿಗೇ ಪಶ್ಟ್ ಆಪ್ ಆಲ ಸ್ಟಾಕ್ಸ್ ಬಗ್ಗೆ ಷೇರ್ ಮಾರ್ಕೇಟ್ ಬಗ್ಗೆ ನಾಲೆಜ್ ಇರೋಂಗಿಲ್ಲ ಅವ್ರೇನು ಮಾಡ್ತಾರೆ ನಂದೆಲ್ಲಿ ಇಡಲಿ ಅಂತ ಹೇಳಿ ಬಂದು ಪುಂಗಕ್ಕೆ ಚಾಲೂ ಮಾಡ್ತಾರೆ ಜನನೂ ಏನು ಮಾಡ್ಬಿಡ್ತಾರೆ ಅವ್ರು ಪುಂಗಿದ್ದೆಲ್ಲ ಖರೆ ಐತೆ ಇದೆ ಅಂತೆ ತಿಳ್ಕೊಂಡ್ ಯಾವುದೋ ಒಂದು ಹುಯಿನಗ್ ದುಡ್ಡು ಇನ್ವೆಶ್ಟ್ ಮಾಡ್ಬಿಡ್ತಾರೆ ಹಿಂಗಾಗಿ ಮಾರ್ಕೇಟಿನೂ ಭಯಂಕರ ಪ್ಲಚ್ಚು ಪ್ಲಕ್ಚುವೇಟ್ ಆಗತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಆಕ್ಕೈತಿ ಮತ್ತು ಮ ಸೇರ್ ತೊಗೊಂಡೋರಂತೂ ಹೆಚ್ಗೆ ಹೆಚ್ಚು ಕಮ್ಮಿ ಅಕ್ಕಾರ ಈ ರೀತಿ ಒಂದ ಅಪಾಯಕಾರಿ ಬೆಳವಣಿಗೆ ಅಂತ್ಹೇಳ್ಬೋದು ಇದೇನೂ ಒಳ್ಳೆಯ ಬೆಳವಣಿಗೆ ಅಂತ ನನ್ಗಂತೂ ಅನ್ಸೊದಿಲ್ಲ ಯಾಕಂತಂದ್ರೆ ಇವತ್ತು ಇದು ಡಿಜ್ಟಲ್ ಯುಗ ಎಲ್ಲ ಜನ್ರು ಡಿಜ್ಟಲ್ ಮ್ಯಾಲೆನ ಒಂದು ಮಕ್ಕಳಿಗೆ ಕೆಮ್ಮು ನೆಗಡಿ ಬಂತಂದ್ರೆ ಡಾಕ್ಟ್ರ್ಗೆ ಹೋಗುಕಿನ್ನ ಮುಂಚೆ ಯಾಪ್ ಹುಡ್ಕಾಡು ಕಾಲ ಬಂದ್ಬಿಟದ್ ಈಗ ಇಲ್ಲಂತಂದ್ರೆ ಗೂಗಲ್ನಾಗ ಸರ್ಚ್ ಮಾಡುವ ಕಾಲ ಬಂದ್ಬಿಡತ್ತ ಪ್ರತಿ ಒಂದೂನು ನಾವು ಇವಾಗ ಡಿಜ್ಟಲ್ ಮೀಡಿಯಾದ ಮ್ಯಾಲೆನ ಡಿಪೆಂಡೆಂಟ್ ಆಗ್ಬಿಟ್ಟಿವಿ ಹೀಗಾಗಿ ಏನಾಗತ್ತೆ ಪ್ರತಿಯೊಂದಕ್ಕೂನು ನಾವು ಆ ಆ್ಯಪ್ ಮೇಲೆ ಡಿಪೆಂಡ್ ಆಗುದಕ್ಕೆ ಅದರಿಂದ ಭಾಳ ಒಂದಿಷ್ಟು ಏರುಪೇರುಗಳು ಕಂಡುಬರಕತ್ತಾವು ಈಗ ಹಿಂಗೆ ನಾವು ಏನಾಗಿಬಿಡ್ತೈತಿ ಡಿಜಿಟಲ್ ಆ್ಯಪು ಮಾತು ಕೇಳಿಕೊಂಡು ಅಥವಾ ಡಿಜ್ಟಲ್ ಆ್ಯಪ್ ನೋಡ್ಕ ಮಾ ನೋಡ್ಕಂಡು ಇನ್ವೆಶ್ಟ್ ಮಾಡ್ತೀವಲ್ಲ ಭಾಳ ಜನ ದುಡ್ಡು ಕಳ್ಕೊಂಡು ಬೀದಿಗೆ ಬರುವಂಥ ಸಂಭಾವ ಇರ್ತದೆ ಯಾಕಂದ್ರೆ ಯಾರೋ ಒಬ್ಬರು ಹೇಳ್ಬಿಡ್ತಾರೆ ಅವರು ಆ ಯಾಪನ್ನ ಸರಿಯಾಗಿ ಅರ್ಥ ಮಾಡ್ಕ್ಯಂಡಿರ್ತಾರೆ ಮಾಡ್ಕ್ಯಂಡು ಅವ್ರು ಇನ್ವೆಶ್ಟ್ ಮಾಡಿರ್ತಾರೆ ಲಾಭ ತೊಗೊಂಡಿರ್ತಾರೆ ಅವರು ಫ್ರೆಂಡ್ಗೊ ಅವ್ರ ಕಲೀಗ್ಸ್ಗೊ ಯಾರಿಗೋ ಹೇಳ್ಬಿಡ್ತಾರೆ ಇವರು ಆ್ಯಪ್ ಬಗ್ಗೆ ಸ್ಟಡಿನೂ ಮಾಡಿರೋಲ್ಲ ಪೂರಾ ತಿಳ್ಕೊಂಡಿರಂಗಿಲ್ಲ ಸಮ್ಟೈಮ್ಸ್ ಆ ಯಾಪ ಫ್ರಾಡ್ ಇರ್ತದೆ ದೊಡ್ಡ ಫ್ರಾಡ್ ಇರ್ತತಿ ಇತ್ತೀಚಿಗೆ ನಾವು ಒಂದು ಉದಾಹರ್ಣೆ ಹೇಳ್ಬೇಕಂದ್ರೆ ಒಂದು ಫ್ರೀಡಮ್ ಆ್ಯಪ್ ಅಂತೇಳಿ ಬಂದಿತ್ತು ಫ್ರೀಡಮ್ ಫೈನಾನ್ಸಿಯಲ್ ಆ್ಯಪ್ ಅಂತ ಹೇಳಿ ಅವ್ರು ಭಯಂಕರ ಪ್ರಮೋಷನ್ ಮಾಡಿದರು ಪ್ರತಿಯೊಂದ್ರ ಬಗ್ಗೆನೂ ಹೇಳ್ತಿದ್ರು ಅವ್ರು ಇಂಥಾದ್ದು ಗೊತ್ತಿಲ್ಲ ಅನ್ನೊಂಗಿಲ್ಲ ಅವ್ರು ಎನ್ ಸಿ ಸಿ ಬಗ್ಗೆ ಹೇಳ್ತಿದ್ರು ಹೊಸ ಹೊಸ ಬಿಸ್ನೆಸ್ ಬಗ್ಗೆ ಹೇಳ್ತಿದ್ರು ಮಾರ್ಕೇಟ್ ಬಗ್ಗೆ ಹೇಳ್ತಿದ್ರು ನೂರಾ ಎಂಟು ಬಿಸ್ನೆಸ್ ಬಗ್ಗೆ ಅವ್ರು ಹೇಳ್ತಿದ್ರು ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ ಜನ ಎಲ್ಲ ಫುಲ್ ಆ ಯಾಪ್ಗೇ ಅಡಾಪ್ಟ್ ಆಗಿಬಿಟ್ಟಿದ್ರು ಎಲ್ಲರು ಬಾಯಿ ತೆಗದ್ರೆ ಏನಾದ್ರು ಒಂದು ಹೊಸ ಬಿಸ್ನೆಸ್ ಪ್ಲ್ಯಾನ್ ಮಾಡ್ಬೇಕು ಷೇರ್ ಮಾರ್ಕೇಟ್ ಪ್ಲ್ಯಾನ್ ಮಾಡ್ಬೇಕಂದ್ರೆ ಎಲ್ಲರೂ ಫ್ರೀಡಮ್ ಫೈನಾನ್ಸಿಯಲ್ ಯಾಪ್ ಅನ್ನೋರು ಅಷ್ಟ್ರ ಮಟ್ಟಿಗೆ ಆ ಯಾಪ್ ಇನ್ವಾಲ್ ಆಗಿತ್ತು ಆದ್ರೆ ಅದು ಇತ್ತೀಚಿಗೆ ಅದೇ ಒಂದು ದೊಡ್ಡ ಫ್ರಾಡ ಅದನ್ನು ಮೇಯ್ನ್ಟೇನ್ ಮಾಡುವಂಥವ್ರು ಆ ಸೆಶನ್ ತೊಗೊಂತಿದ್ದವ್ರು ಸುಧೀರ್ ಅನ್ನೊ ವ್ಯಕ್ತಿನ ಫ್ರಾಡ್ ಅಂತ ಹೇಳಿ ಅವರು ಅರೆಶ್ಟ್ ಆಗಿದ್ದು ಕೂಡ ನಾವು ಮೀಡಿಯಾದಲ್ಲಿ ನೋಡಿದ್ವಿ ಅಂದ್ರೆ ಒಬ್ಬ ಜನ್ರು ಈಗ ಏನಾಗ್ಬಿಡುತತ್ತಿ ನಮ್ಮ ಭಾರತ ದೇಶ್ದೊಳಗೆ ಫೈನಾನ್ಸ್ ಲಿಟ್ರಸಿ ಅನ್ನೋದು ಭಾಳ ಕಮ್ಮಿ ಐತಿ ಫೈನಾನ್ಸಿಯಲ್ ಲಿಟ್ರಸಿ ಇಲ್ಲಿ ಏನಂತಂದ್ರೆ ಬರೀ ನಮ್ಮ ಮಾರ್ಕ್ಸ್ ತೊಗೊಣೋದು ಕಲಸ್ತಾರ ಅಲ್ಲಿ ರ್ಯಾಂಕ್ ಬರುದು ಕಲಸ್ತಾರೆ ಹೊರತು ಫೈನಾನ್ಸ್ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಡಿಗ್ನಿಟಿ ಆಫ್ ಲೇಬರ್ ಅಂದರೇನು ಇಂಥವೆಲ್ಲ ಕಲಿಸಿರಂಗಿಲ್ಲ ನಮ್ಮ ಫೈನಾನ್ಸ್ ಮ್ಯಾನೇಜ್ಮೆಂಟೂ ಗೊತ್ತಿರೋಂಗಿಲ್ಲ ಸ್ಟಾಕ್ ಮಾರ್ಕೇಟ್ದು ಇಲ್ಲಿಟ್ರಸಿ ಇಂಡಿಯಾದಂಥ ರಾಷ್ಟ್ರ್ದೊಳಗೆ ಭಾಳೈತಿ ಅನ್ಬೋದು ಇಲ್ಲಿ ಜನ ಅವರು ಇಲ್ಲೀಗಲ್ ಓಶಿ ನಂಬುವಷ್ಟು ಲೀಗಲ್ ಸ್ಟಾಕ್ ಮಾರ್ಕೇಟ್ ನಂಬೊಂಗಿಲ್ಲ ಅಂಥ ಸಿಚುವೇಷನ್ ನಮ್ಮ ದೇಶ್ದಾಗ ಐತೆ ಇಂಥ ಒಂದು ಸಂದರ್ಭದ ಒಂದು ದುರುಪ್ಯೋಗವನ್ನು ಈ ಯಾಪ್ಗಳು ಡಿಜಿಟಲ್ ಯಾಪ್ಗಳು ತೊಗೊಂಡು ಏನು ಮಾಡ್ತಾರೆ ಮಿಸ್ಲೀಡ್ ಮಾಡ್ತಾರೆ ಮಿಸ್ಲೀಡ್ ಮಾಡ್ದಾಗ ಏನಾಗ್ತತಿ ಆಫ್ ಕೋರ್ಸ್ ಅದು ಮಾರ್ಕೇಟ್ ಮೇಲೆ ಹೆಚ್ಚು ಕಡ್ಮೆ ಆಗೇ ಆಗ್ತತಿ ಮಾರ್ಕೇಟನೂ ಹೆಚ್ಚು ಕಡಿಮೆ ಆಗೇ ಆಗ್ತತಿ ಮತ್ತು ಅದು ಏನಂದರೆ ಏರಿಳಿತಗಳು ಜಾಸ್ತಿ ಆಗ್ತವೆ ಅಂದ್ರೆ ನಾರ್ಮಲಾಗಿರೋ ಮಾರ್ಕೇಟ ಏರಿಳಿತಗಳು ಬೇರೆ ಅದು ನಾರ್ಮಲಾಗಿ ಆಗ್ತಿರ್ತತಿ ಬಟ್ ಇದೇನಂತಂದ್ರೆ ಒಂಥರ ಕೋತಿಗೆ ಹೆಂಡ ಕುಡಿಸ್ದಂಗೆ ಅಂದ್ರೆ ಪ್ರೋವೋಕ್ ಮಾಡ್ತಾವೆ ಏನು ಎಲ್ಲ ನಮ್ಮನ್ನು ಸ್ಟಿಮುಲೇಟ್ ಥರ ಮಾಡ್ತಾವೆ ಅಂದ್ರೆ ಪ್ರಚೋದನೆ ಮಾಡ್ತವೆ ನಮಗೆ ಸುಮ್ಮ ಸುಮ್ಮನೆ ಅನ್ನೆಸ್ಸಸರಿ ಯಾವುದೋ ಅನ್ವಾಂಟೆಡ್ ಸ್ಟಾಕ್ ತೊಗೊಣಕ್ಕೆ ಪ್ರಚೋದನೆ ಮಾಡ್ತವೆ ಇಲ್ಲ ಅನ್ನೆಸ್ಸಸರಿ ಇನ್ವೆಶ್ಟ್ಮೆಂಟಿಗೆ ಪ್ರೋವೋಕ್ ಮಾಡ್ತವೆ ಹಿಂಗೆ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ನಾವು ಸೀದಾ ಬೀದಿಗೆ ಬಂದ್ಬಿಡ್ಬೋದು ಬೀದಿಗೆ ಬಂದಾಗ ಏನಾಗ್ತತಿ ಈ ಒಳ್ಳೆಯ ಪರಿಣಾಮಗಳು ಈಗ ಸ್ಟಾಕ್ ಮಾರ್ಕೇಟ್ನ್ಯಾಗ ಹಣ ಮಾಡೀ ಒಳ್ಳೆಯ ಪರಿಣಾಮ ಬೀರೋರ್ಕಿಂತ್ಲೂನು ಒಂದು ಕೆಟ್ಟ ಪರಿಣಾಮ ಐತಲ್ಲ ಜನ್ರ ಮೇಲೆ ಬೇಗ ಬೀರ್ತತಿ ಬೇಗ ಹರ್ಡಿಬಿಡ್ತತಿ ಅವ್ರೇನು ಮಾಡ್ತಾರೆ ಅವಾಗ ಸ್ಟಾಕ್ ಮಾರ್ಕೇಟ್ ಅಂದ್ರನೇ ಲಾಸಪ್ಪ ಅದ್ರ ಸ್ಟಾಕ್ ಮಾರ್ಕೇಟ್ ಅಂದ್ರನೇ ಕೆಟ್ಟದ್ದಪ್ಪ ಷೇರ್ ಮಾರ್ಕೇಟ್ ಅಂತಂದ್ರನೇ ಕೆಟ್ಟದ್ದಪ್ಪ ಅನ್ನುವಂಥ ಒಂದು ಮೆಸೇಜ್ ಕೊಡ್ತತಿ ಹಂಗಾದಾಗ ಏನಾಗ್ತತಿ ಭಾಳ ಜನ ಆ ಸ್ಟಾಕ್ ಮಾರ್ಕೇಟ್ ಕಡೆ ಬರೋವ್ರ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಇನ್ನೊಂದು ಏನಂತಂದ್ರೆ ಈಗ ಈ ಮಾರ್ಕೇಟ್ ಡಿಜ್ಟಲ್ ಮಾರ್ಕೇಟದ್ದು ಅಥವಾ ಡಿಜ್ಟಲ್ ಆ್ಯಪ್ಗಳ ಹಾವಳಿ ಕಡಿಮೆ ಆಗ್ಬೇಕಂದ್ರೆ ಅಟ್ ಲೀಸ್ಟ್ ಒಂದು ಪಿ ಯು ಸಿ ಲೆವೆಲಿಂದರೂ ಮಕ್ಕಳಿಗೆ ಅಥವಾ ಕಾಲೇಜ್ ಶಾಲಾ ಕಾಲೇಜ್ಗಳಲ್ಲಿ ಅಟ್ ಲೀಸ್ಟ್ ಒಂದು ಡಿಗ್ರಿ ಲೆವೆಲ್ಗ್ಯರೂ ಒಂದು ಸೇರ್ ಮಾರ್ಕೇಟನ್ನ ಮಾರ್ಕೇಟ್ದು ನಾಲೆಜನ್ನು ಕೊಡ್ಬೇಕು ಒಂದು ಸಿಲೆಬಸನ್ನ ಸೇರಸ್ಬೇಕು ಈ ಥರ ಅಂದ್ರೆ ಈಗ ನಾವು ವಿದ್ಯಾರ್ಥಿ ಜೀವನ್ದಲ್ಲಿ ಹೆಂಗೆ ಆಗ್ಬಿಡತಂದ್ರ್ ಬರೀ ಜಾಬ್ ತೊಗೊಳ್ಳೋದೆ ಒಂದು ಲೈಫು ಗೌರ್ಮೆಂಟ್ ನೌಕರಿ ಆಗಲಿ ಇಲ್ಲ ಪ್ರೈವೇಟ್ ನೌಕರಿ ಆಗಲಿ ಜಾಬ್ ಮಾಡೋವ್ರ್ನ ಸೃಷ್ಟಿ ಮಾಡಕತ್ತೆ ಹೊರತು ಆ ಜಾಬ್ ಜೊತೆನೇ ಇನ್ನೂ ಇತರೆ ಒಂದಿಷ್ಟು ಈಗೇನು ಅರ್ನ್ ಮಾಡಕ್ಕ ಅಂದ್ರೆ ಗಳಿಕೆ ಮಾಡಕ್ಕ ನಮ್ಗೆ ಬೇರೆ ಬೇರೆ ಅವ್ಕಾಶ್ಗಳದಾವೆ ಫೋರಮ್ಗಳದಾವೆ ಇದಿದು ಯಾವ್ದ್ರ ಬಗ್ಗೆಯೂ ಇವತ್ತು ವಿದ್ಯಾರ್ಥಿಗಳಿಗೆ ನಾಲೆಜ್ ಇಲ್ಲ ಅಂಥ ನಾಲೆಜನ್ನು ಕೊಡೋದು ಭಾಳ ಅವಶ್ಯಕತೆ ಐತೆ ಇದರಿಂದ ಏನಾಗ್ತತಿ ಅಂದ್ರೆ ಒಂದು ಮಾರ್ಕೇಟಿಗೆ ಬರೋವ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಯಾಕಂದ್ರೆ ಮಾರ್ಕೇಟಿಗೆ ಜನ ಬರ್ಬೇಕು ಷೇರ್ ಮಾರ್ಕೇಟಿಗೆ ಜನ ಬರಬೇಕು ಅದನ್ನ ಅರ್ಥ ಮಾಡ್ಕೊಬೇಕು ಇನ್ವೆಶ್ಟ್ ಮಾಡ್ಬೇಕು ಲಾಭ ಮಾಡ್ಕೊಬೇಕು ಷೇರ್ ಮಾರ್ಕೇಟಿಗೆ ಜನ ಬಂದಂಗೆಲ್ಲ ಮಾರ್ಕೇಟೂ ಬೆಳಿತೈತಿ ಜನನೂ ಬೆಳಿತಾರೆ ಅದರಲ್ಲೂ ಪ್ರಾಪರ್ ಗೈಡೆನ್ಸ ನಮ್ಮ ಕೊ ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಅಂದ್ರೆ ಭಾಳ ಅರ್ಲಿ ಆಗತ್ತೆ ಅಟ್ ಲೀಸ್ಟ್ ಪಿ ಯು ಸಿ ಪದವಿ ಹಂತಕ್ಕೆ ಸೇರ್ಸಿದ್ರೆ ಛಲೊ ಆಕ್ಕೈತಿ ಅದ್ರ ಜೊತೆ ಜೊತೆಗೆ ಫೈನಾನ್ಸಿಯಲ್ ಲಿಟ್ರಸಿ ಸೇರ್ ಮಾರ್ಕೇಟ್ರ್ ಜೊತೆ ಜೊತೆಗೆ ಈ ಡಿಜಿಟಲ ಆ್ಯಪ್ಗಳಿಂದ ಏನೆಲ್ಲ ಅಪಾಯಗಳಾಗ್ತಾವೋ ಅನ್ನೋದನ್ನು ಕೂಡ ಅದ್ರೊಳಗೆ ಸೇರ್ಸಿದ್ರಂದ್ರೆ ಒಳ್ಳೆದಾಕ್ಕೈತಿ